ಹಲೊ ಸರ್ ಸರ್ ನೀವು ಮನೆ ಕಟ್ಸಿದೀರಲ್ವಾ ಸರ್ ಹಂಚಿನದು ಹಾಂ ಸರ್ ನೀವು ಮನೆ ಕಟ್ಸಿದ್ದು ನೋಡಿ ನಮಿಗೆ ಇಷ್ಟ ಆಯಿತು ಸೊ ಅದೇ ಥರನೇ ನಾನು ಕಟ್ಟಿಸ್ಬೇಕು ಅನ್ಕೊಂಡಿದ್ದೀನಿ ನಮ್ಮ ಫಾರ್ಮ್ ಹೌಸಲ್ಲಿಅದು ಅದಕ್ಕೆ ಅದಕ್ಕೆ ಎಷ್ಟು ಇಂಕ್ ಇದೆಲ್ಲ ಆಯಿತು ಸರ್ ಬಜೆಟ್ ಎಷ್ಟೆಲ್ಲ ಆಯಿತು ಸರ್ ಅದು ಹ್ಞೂ ಸರ್ ಚೆನ್ನಾಗಿದೆ ಅದಕ್ಕೆನೆ ಕೇಳ್ತಾ ಇರೋದು ಫೋನ್ ಮಾಡಿ ಹಾಂ ಅದೆ ಥರನೇ ಬೇಕು ಅದೆ ಎಷ್ಟು ಆಯಿತು ಸರ್ ಹೆಂಗೆ ಏನೇನು ಇದು ಹಾಕಿಸಿದ್ರಿ ಅಂತ ಕೇಳೋಕ್ಕೆ

ಹಾಂ ಸರ್ ಹಾಂ ಹಾಂ ಸರ್ ಅದು ಪ್ಲಾನೆಲ್ಲ ನಿಮ್ಮದೆನ ಸರ್ ಸರ್ ನೀವೇ ಪ್ಲಾನ್ ಮಾಡಿ ಕಟ್ಟಿಸಿರೋದಾ ಸರ್ ಅದು ಹಾಂ

ಹಾಂ ಅಲ್ಲ ಸರ್ ಅದು ಹಂಚು ತುಂಬ ಚೆನ್ನಾಗಿತ್ತು ಅದರ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಅದನ್ನ ನೋಡಿಬಿಟ್ಟು ಅದು ಎಲ್ಲಿಂದ ತಗೊಂಡು ಬಂದಿರಿ ಎಲ್ಲಿಂದ ತಂದು ಮಂಗಳೂರಾ ಹಾಂ ಹಾಂ ಹಾಂ ಹಾಂ ಸರ್ ಹಾಂ ಸರ್ ಸರಿ ಸರ್ ಹಾಂ ಸರಿ ಸರ್ ಆಯಿತು ನೀವು ಒಂದ್ಸರಿ ಸಿಕ್ಕಿ ಸರ್ ನಮಗೆ ಖಂಡಿತ ಅದರ ಬಗ್ಗೆ ಒಂದು ಸ್ವಲ್ಪ ಪ್ಲಾನ್ ಎಲ್ಲ ಕೇಳಿಕೊಂಡು ನಾವು ಅದೇ ಥರನೇ ಮಾಡ್ತೀವಿ ಸರ್ ಓಕೆ ಸರ್ ತ್ಯಾಂಕ್ ಯು ಸರ್